ನನ್ನ ಬಾಲ್ಯದ ನೆನಪುಗಳು ತುಂಬ ಸುಂದರವಾಗಿತ್ತು ಈವಾಗ ಮನಸ್ಸಿಗೆ ನೋವಾ ನೋವಾದರೆ ಆ ಬಾಲ್ಯದ ನೆನಪುಗಳನ್ನು ಜ್ಞಾಪಿಸುತ್ತಾ ಮ ನೋವನ್ನು ಈಗಿನ ಮನಸ್ಸಿನ ನೋವನ್ನು ಕಡಿಮೆ ಮಾಡಿಕೊಳ್ಳುತ್ತೇನೆ ಬಾಲ್ಯದಲ್ಲಿ ನನ್ನ ನಮ್ಮ ಮನೇಲಿ ನಮ್ಮನ್ನು ಪ್ರೀತಿಯಿಂದ ನಮ್ಮ ಅಪ್ಪ ಅಮ್ಮ ಅಣ್ಣಂದಿರು ಚೆನ್ನಾಗಿ ನೋಡಿಕೊಳ್ಳುತ್ತಿದ್ದರು ನಮ್ಮ ಮನೆಯಲ್ಲಿ ಗಂಡು ಮಕ್ಕಳು ಜಾಸ್ತಿ ಹೆಣ್ಣು ಮಕ್ಕಳು ಕಡಿಮೆ ಅದರಿಂದ ಪ್ರೀತಿಯಿಂದ ಹೆಣ್ಣು ಮಕ್ಕಳನ್ನ ನೋಡ್ಕೊಳ್ತಾಯಿದ್ರು ಹೇಳ್ಬೇಕು ಅಂದರೆ ನಮ್ಮ ಮನೇಲಿ ಹೆಣ್ಣು ಮಕ್ಳು ಇರಲಿಲ್ಲ ಸೊ ವಿ ದೇವರನ್ನ ಬೇಡಿ ನಮ್ಮ ಮನೇಲಿ ಹೆಣ್ಣು ಮಕ್ಕಳನ್ನ ಪಡೆದ್ರು ಇದರಿಂದ ನಮ್ಮ ಅಪ್ಪ ಅಮ್ಮ ಮತ್ತು ನಮ್ಮ ಅಣ್ಣಂದಿರಿಗೆ ನಮ್ಮಗಳನ್ನ ಕಂಡರೆ ಇಷ್ಟ ಈವಾಗಲೂ ಕೂಡ ಇಲ್ಲಿ ತನಕನು ಕೂಡ ನಮ್ಮ ಅಣ್ಣಂದಿರು ನಮಗೆ ಸಾಕಷ್ಟು ಪ್ರೀತಿಯಿಂದ ಅವರ ಪ್ರೀತಿಯನ್ನು ಕೊಟ್ಟು ನಮ್ಮನ್ನು ಚೆನ್ನಾಗಿ ಬೆಳಸ್ತಾಯಿದ್ದಾರೆ ಇವಾಗಲೂ ನೋಡ್ಕೊಳ್ತಾಯಿದ್ದಾರೆ ಅದಕ್ಕೆ ಧನ್ಯವಾದಗಳನ್ನ ಅವ್ರಿಗೆ ಹೇಳ್ಬೋದು ನಾವು ಪ್ರೈಮರಿ ಬ ಪ್ರೈಮರಿ ಸ್ಕೂಲಲ್ಲಿ ಇದಕ್ಕಿಂತ ಮೊದಲು ಈ ಪ್ರಾಥಮಿಕ ಶಾಲೆ ಎಸ್ ಪ್ರೈಮರಿ ಶಾಲೆ ಈ ಪ್ರಾಥಮಿಕ ಶಾಲೆಯಲ್ಲಿ ನಾನು ಚೆನ್ನಾಗೆ ಓದ್ತಾಯಿದ್ದೆ ನನಗೆ ಓದು ಅಂದರೆ ತುಂಬ ಇಷ್ಟ ಓದೋದು ಬರೆಯೋದು ಅದು ತುಂಬ ಇಷ್ಟ ಆಟ ಆಡೋದಕ್ಕಿಂತ ನನಗೆ ಓದೋದು ಜಾಸ್ತಿ ಇಷ್ಟ ನಮ್ಮ ಟೀಚರ್ಸ್ಗಳಿಗೆ ನನಗೆ ನನ್ನನ್ನು ಕಂಡರೆ ತುಂಬ ಇಷ್ಟ ಅವ್ರಿಗೆ ಯಾಕೆಂದ್ರೆ ಅಲ್ಲಿ ಚೆನ್ನಾಗಿ ಓದ್ತಾಯಿದ್ದೆ ಅವ್ರಿಗೆ ನನ್ನನ್ನು ಏನಾದ್ರು ಒಂದು ಹೇಳಿ ನಗಿಸೋದು ಅವರೂ ಅಷ್ಟೆ ಟೀಚರ್ಸ್ಗಳಿಗೆ ನಾನು ಈ ಇಷ್ಟವಾಗಿ ಇರ್ತಕ್ಕಂಥ ಸ್ಟೂಡೆಂಟಾಗಿದ್ದೆ ಇವಾಗಲೂ ನನ್ನ ಗುರುಗಳು ನನ್ನನ್ನು ಕಂಡರೆ ತುಂಬ ಖುಷಿಯಿಂದ ನನ್ನನ್ನು ಮಾತಾಡಿಸ್ತಾರೆ ಇವಾಗ ನನ್ನ ಒಂದು ಪ್ರಾಥಮಿಕ ಶಾಲಾ ಟಿ ಉಪಾಧ್ಯಾಯರುಗಳು ನನಗೆ ಈಗಲೂ ಕೂಡ ದಾರಿಯಲ್ಲಿ ಸಿಗ್ತಾಯಿರ್ತಾರೆ ಅವ್ರಿಗೆ ನಾನು ವಿಶ್ ಮಾಡಿದಾಗ ಅವರು ನನ್ನ ನನ್ನ ಬಗ್ಗೆ ಒಳ್ಳೆಯ ಮಾತುಗಳನ್ನ ಮತ್ತೆ ಹೆಮ್ಮೆಯ ಒಂದು ಮಾತುಗಳನ್ನು ನನ್ನ ಬಗ್ಗೆ ಆಡ್ತಾಯಿರ್ತಾರೆ ಜೊತೆಗೆ ಇನ್ನೂ ಐ ಸ್ಕೂಲ್ಗೆ ಬಂದೆ ಪ್ರೈಮರಿಯಿಂದ ನೆಕ್ಸ್ಟ್ ಐ ಸ್ಕೂಲ್ಗೆ ಬಂದಾಗ ಐ ಸ್ಕೂಲು ಕೂಡ ನಾನು ಜಾಣೆಯಾಗಿದ್ದೆ ಎಲ್ಲ ಸಬ್ಜೆಕ್ಟಲ್ಲು ಕೂಡ ಟೀಚರ್ಸ್ಗಳು ನನಗೆ ನನ್ನ ಕಂಡರೆ ಇಷ್ಟಪಡ್ತಿದ್ರು ಯಾಕೆಂದ್ರೆ ಅವ್ರು ಕೇಳಿದ ಕೊಷನ್ಳಿಗೆ ಉತ್ತರ ಕೊಡ್ತಾಯಿದ್ದೆ ನಾನು ಜೊತೆಗೆ ನಾನು ಒಳ್ಳೆ ಅಂಕಗಳ್ನ ಪಡ್ಕೊಳ್ತಾಯಿದ್ದೆ ಎಕ್ಸಾಮ್ ಟೆಸ್ಟು ಎಕ್ಸಾಮ್ ಬರಿಬೇಕಾದರೂ ಕೂಡ ಯಾವುದೇ ಒಂದು ಕಾಪಿನ ನಾನು ಬಳಸಿರ್ಲಿಲ್ಲ ನನ್ನನ್ನು ನನ್ನ ಪೇಪರ್ಗಳನ್ನ ನೋಡಿ ಬೇರೆಯವ್ರು ಬರ್ಕೊಳ್ತಾಯಿದ್ರೆ ಹೊರ್ತು ನಾನು ಯಾರ ಹತ್ರನೂ ಕಾಪಿ ಹೊಡಿತಾ ನಕಲು ಮಾಡ್ತಾಯಿರಲಿಲ್ಲ ನನಗೆ ಆ ಹವ್ಯಾಸ ಇರಲಿಲ್ಲ ನನ್ನ ಪೇಪರ್ನ ಬೇರೆಯವ್ರು ನನ್ನ ಹತ್ರ ಕೂತ್ಕೊಂಡು ಎಲ್ರಿಗೂ ಕಾಪಿ ಮಾಡ್ಕೊಳ್ತಾಯಿದ್ರು ಜೊತೆಗೆ ನಮ್ಮ ಒಂದು ಟೀಚರ್ಸ್ಗಳು ಅವ್ರು ಕೇಳ್ದಂಥ ಕೊಷನ್ಗಳಿಗೆಲ್ಲಾ ಉತ್ತರ ಕೊಡ್ತಾಯಿದ್ದೆ ನನ್ನ ಹತ್ರದಲ್ಲಿ ನಿಲ್ಸ್ಕೊಂಡು ಆ ಪೇಪರ್ಗಳನ್ನ ಕಲೆಕ್ಟ್ ಮಾಡ್ತಕ್ಕಂಥದ್ದು ಆನ್ಸರ್ ಪೇಪರ್ ಕಲೆಕ್ಟ್ ಮಾಡೋದು ಮಕ್ಳಿಗೆ ಕೊಡಿಸೋದು ಇದನ್ನೆಲ್ಲ ನನ್ನ ಕಡೆಯಿಂದ ಮಾಡ್ಸ್ಕೊಡ್ತಾಯಿದ್ದರು ಅವ್ರಿಗೆ ನಾನೂ ಇಷ್ಟವಾಗಿದ್ದೆ ಕಾರಣ ಚೆನ್ನಾಗಿ ಓದ್ತಾಯಿದ್ದೆ ಅವರ ಸಬ್ಜೆಕ್ಟ್ಗಳಲ್ಲಿ ಒಳ್ಳೆ ಅಂಕಗಳನ್ನ ನಾನು ಪಡ್ಕೊಳ್ತಾಯಿದ್ದೆ ಅವ್ರಿಗೆ ಖುಷಿ ಇತ್ತು ಅವ್ರು ಎಲ್ರಿಗೂ ಹೇಳ್ತಾಯಿದ್ರು ಚಂದ್ರಮ್ಮ ಎಷ್ಟು ಚೆನ್ನಾಗಿ ಓದ್ತಿದ್ದಾಳೆ ನೋಡು ಅಂದ್ಬಿಟ್ಟು ಆಮೇಲೆ ಹ್ಯಾಂಡ್ ರೈಟಿಂಗು ಕೂಡ ನನಗೆ ಚೆನ್ನಾಗಿತ್ತು ಜೊತೆಗೆ ಒಂದು ಮಧ್ಯೆ ಮಧ್ಯೆ ಕೆಲವೊಂದು ಹಾಡುಗಳನ್ನ ನಾನು ಹಾಡ್ತಾಯಿದ್ದೆ ಆದರೆ ಈಗ ಹಾಡಲ್ಲೂ ಕೂಡ ನಾನು ಪ್ರೈಸಸ್ ತಗೊಂಡಿದ್ದೀನಿ ಆದರೆ ಜಾಸ್ತಿ ಆ ಕಡೆ ಗಮನ ಕೊಡಲಿಲ್ಲ ಹೆಚ್ಚು ಓದೋದು ಮತ್ತು ಬರೆಯೋದು ಈ ರೀತಿ ಹೈ ಸ್ಕೂಲು ಐ ಸ್ಕೂಲ್ನ ದಾಟಿ ನಾನು ಕಾಲೇಜ್ಗೋದೆ ಆ ಟೈಮಲ್ಲಿ ನನಗೆ ಮದುವೆ ಆಗೋಯಿತು ಮದುವೆ ಆದಾಗ ನನಗೆ ಕಾಲೇಜ್ಗೋಗೋಕೆ ಆಗಲಿಲ್ಲ ಯಾಕೆಂದ್ರೆ ಮದುವೆ ಆಗಿ ಕಾಲೇಜ್ಗೋಗ್ತಾಯಿದ್ದೆ ಆ ಟೈಮಲ್ಲಿ ನಾನೂ ಗರ್ಭಾವಸ್ಥೆ ಗರ್ಭಿಣಿಯಾದೆ ಆವಾಗ ನಾನು ಅರ್ಧಕ್ಕೆ ನನ್ನ ಒಂದು ಕಾಲೇಜು ವ್ಯಾಸಂಗವನ್ನು ಮುಗಿಸಿ ನಾನು ಮನೇಲಿರಬೇಕಾಯ್ತು ಆದರೂ ನನಗೆ ಹೆಂಗಾದ್ರೂ ಮಾಡಿ ನಾನು ಕೋರ್ಸನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋ ಒಂದು ಆಸೆ ಇತ್ತು ನಾನೇನು ಮಾಡಿದೆ ಪೇ ನಾನು ಮೊದಲು ಹೈ ಸ್ಕೂಲಲ್ಲಿ ಓದ್ತಿರಬೇಕಾದ್ರೆ ಇಂಗ್ಲೀಷ್ ಮೀಡಿಯಮ್ಲೇ ಓದ್ತಿದ್ದು ಹೈ ಸ್ಕೂಲ್ ಇಲ್ಲ ಕಾಲೇಜಲ್ಲಿ ಐ ಸ್ಕೂಲ್ ಇತ್ತು ಐ ಸ್ಕೂಲ್ ಕನ್ನಡ ಮೀಡಿಯಮು ಕಾಲೇಜಲ್ಲಿ ಇಂಗ್ಲೀಷ್ ಮೀಡಿಯಮು ಆದರೆ ಕಾಲೇಜ್ ಒಂದು ಎರ್ಡು ಟು ತ್ರೀ ಇಯರ್ಸ್ ಅಷ್ಟೇ ನಾನು ಓದಿರೋದು ಆದರೆ ಮಧ್ಯದಲ್ಲಿ ಮದುವೆ ಆಗಿ ಗರ್ಭವತಿ ಆದಮೇಲೆ ನಾನು ವಿಧಿ ಇಲ್ಲದೆ ಕಾಲೇಜು ಸ್ಟಡಿಯನ್ನು ಬಿಟ್ಬೇ ಬಿಡಬೇಕಾಯ್ತು ಮನೆಯಲ್ಲೇ ಉಳ್ಕೊಂಡೆ ಮನೆಲಿ ಉಳ್ಕೊಂಡ್ಮೇಲೆ ಹಾಂ ಆರೂದ ನಾನು ಕೋರ್ಸ್ ಕಂಪ್ಲೀಟ್ ಮಾಡಬೇಕು ನಾನು ಅರ್ಧಕ್ಕೆ ನಿಲ್ಲಿಸ್ಬಾರ್ದು ಅನ್ನಿಸ್ತು ಅವಾಗ ನಾನೇನು ಮಾಡಿದೆ ನನ್ನ ಗೊತ್ತಿರ್ತಕ್ಕಂಥವ್ರ ಹತ್ರ ನೋಟ್ಸ್ಗಳನ್ನ ಕಲೆಕ್ಟ್ ಮಾಡ್ಕೊಂಡೆ ನನಗೆ ಟ್ಯು ಇಂಗ್ಲೀಷ್ದೂ ಕಷ್ಟ ಅದರಿಂದ ಕಲೆಕ್ಟ್ ಮಾಡೋದು ಸಿಕ್ಕಿದ್ದ ಕನ್ನಡ ನೋಟ್ಸ್ಗಳನ್ನೆ ಕನ್ನಡ ಮೀಡಿಯಮ್ ನೋಟ್ಸ್ಗಳನ್ನ ತಗೊಂಡು ನಾನು ಅದನ್ನೇ ಓದಿದೆ ಓದಿಬಿಟ್ಟು ನಾನು ಎಕ್ಸಾಮ್ ತಗೊಂಡೆ ಎಕ್ಸಾಮ್ ತಗೊಂಡು ಕೂಡ ಗರ್ಭಿಣಿಯಾಗಿ ಕಾಲೇಜ್ಗೋಗಿ ಯ ಒಂದು ಟು ತ್ರೀ ಮಂತ್ಸ್ ನಂತರ ನಮ್ಮ ಮನೆಗೆ ಬಂದು ಅಲ್ಲಿಂದ ಮತ್ತೆ ನಾನು ಬಾಣಂತಿ ಟೈಮಲ್ಲಿ ಎಕ್ಸಾಮ್ ಬರೆದೀನಿ ಗರ್ಭಿಣಿಯಾಗಿದ್ದಾಗ ಎಕ್ಸಾಮ್ ಬರ್ದಿದ್ದೀನಿ ಬಾಣಂತಿ ಅದಾಗಲೂ ಕೂಡ ಎಕ್ಸಾಮ್ ಬರದೇ ನಾನು ಕೊನೆ ಅಂತೂ ನಾನು ಕೋರ್ಸ್ನ ಕಂಪ್ಲೀಟ್ ಮಾಡಿದೆ ಡಿಗ್ರಿ ಕಂಪ್ಲೀಟ್ ಮಾಡಿದೆ ಆಮೇಲೆ ಅದು ನನಗೆ ಅಷ್ಟಕ್ಕೆ ನಿಲ್ಲಲಿಲ್ಲ ಯಾಕೆಂದ್ರೆ ನಮ್ಮ ಮನೇಲಿ ಸ್ವಲ್ಪ ಮದುವೆ ಆಗಿರ್ತಕ್ಕಂಥ ನಮ್ಮ ತಾಯಿ ಮನೆ ಮತ್ತು ತಂದೆ ಮನೆ ಪಕ್ಕ ಪಕ್ಕವೇ ಇದರಿಂದ ತಾಯಿ ಮನೆ ಕಡೆ ಸಪೋರ್ಟ್ ಜಾಸ್ತಿ ಇತ್ತು ತಂದೆ ಮನೇಲಿ ನಮ್ಮ ಮನೇಲಿ ನಮ್ಮ ಮನೆಯವ್ರ್ಗೆ ಯಾವುದೇ ಒಂದು ಉದ್ಯೋಗ ಇರಲಿಲ್ಲ ನಿರುದ್ಯೋಗಿಯಾಗಿದ್ದರು ಇದು ನಮ್ಮನೇ ಸ್ವಲ್ಪ ಕಷ್ಟದಲ್ಲೇ ಜೀವನ ನಡೀತಾ ಇತ್ತು ನಾನೇನು ಮಾಡಿದೆ ಡಿಗ್ರಿ ಆಗಿದೆಯಲ್ಲ ಯಾವ್ದಾದ್ರು ಒಂದು ಕೋರ್ಸನ್ನು ಕಂಪ್ಲೀಟ್ ಮಾಡೋಣ ಅಂದ್ಬಿಟ್ಟು ಬಿ ಎಡ್ ಮಾಡ್ಕೊಳ್ಳಿಕ್ಕೆ ಮನೆಯಲ್ಲಿ ಒಪಿನ್ ಒಪ್ಪಿಗೆ ಪಡ್ಕೊಂಡೆ ನಮ್ಮ ಅತ್ತೆ ಮಾವಂದಿರು ಒಪ್ಪಿಗೆನ ಪಡೆದು ನಾನು ಬಿ ಎಡ್ಗೆ ಸೇರಿದೆ ಮಗಳು ಚಿಕ್ಕ ಮಗಳು ಪಾಪ ಒಂದುವರೆ ವರ್ಷದ್ದು ಮಗಳನ್ನ ಬಿಟ್ಬಿಟ್ಟು ನಾನು ಕಾಲೇಜ್ಗೊರ್ಟೋದೆ ಒಂದು ವರ್ಷ ಅಷ್ಟೇ ಗ್ಯಾಪ್ ಇದ್ದದ್ದು ಮತ್ತು ನಾನು ಕಾಲೇಜ್ ಸೇರಿಕೊಂಡೆ ಬಿ ಎಡ್ಗೆ ಬಿ ಎಡ್ಗೆ ಸೇರ್ಕೊಂಡ್ಮೇಲೆ ಅಲ್ಲಿ ಮತ್ತು ನನಗೆ ಒಂದತ್ತು ನನಗೆ ಅದು ಜಾಸ್ತಿ ಒಂದು ಇದ್ರ ಬಗ್ಗೆ ಈ ಮಕ್ಕಳ ಬಗ್ಗೆ ನನಗೆ ಸಾಕಷ್ಟು ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿಲ್ಲ ನಾನೇನು ಮಾಡಿದೆ ಮತ್ತು ಅಲ್ಲೂ ಕೂಡ ಗರ್ಭಿಣಿಯಾಗಿದ್ದೆ ಆದರೆ ಆ ಟೈಮಲ್ಲಿ ಮಗುನ ಏನಾದ್ರು ತೆಗಸಿಬಿಡ್ಬೇಕು ನಂದು ಕೋರ್ಸ್ ಕಂಪ್ಲೀಟ್ ಆಗೋಲ್ಲ ಇನ್ಕಂಪ್ಲೀಟ್ ಆಗುತ್ತಲ್ಲ ಅಂದ್ಬಿಟ್ಟು ಯಾವುದು ಮೈಸೂರಲ್ಲಿ ಒಂದು ಆಸ್ಪೆಟ್ಲ್ಗೋಗಿ ಕ್ರಿಶ್ ಆಸ್ಪೆಟ್ಲ್ಗೋದೆ ಅವರು ಅದನ್ನು ಒಪ್ಕೊಳ್ಳಿಲ್ಲ ಇನ್ನೇನು ಮಾಡೋದು ಅಂದ್ಬಿಟ್ಟು ನಾನು ಅದನ್ನು ಮಾಡಲಿಲ್ಲ ಹೋಗಲಿ ಬಿಡು ಅಂತ ಸುಮ್ಮನಾಗ್ಬಿಟ್ಟೆ ಆಮೇಲೆ ಬಿ ಎಡ್ ಎಕ್ಸಾಮ್ ಮುಗಿಬೇಕಾದರೆ ನನಗೆ ಒಂಬತ್ತ ದ ಎಂಟುವರೆ ತಿಂಗಳು ಬಿ ಎಡ್ ಎಕ್ಸಾಮ್ ಮುಗಿದು ಬಂದ ಕರೆಕ್ಟಾಗಿ ಒಂದು ತಿಂಗಳಿಗೆ ನನಗೆ ಮದುವೆ ಆಯಿತು ಒಂಬತ್ತು ತಿಂಗಳ ಎಂಟು ತಿಂಗಳಾಗಿತ್ತು ಎಂಟು ತಿಂಗಳು ತನಕ ನಾನು ಯಾವುದೇ ಆಸ್ಪೆಟ್ಲಗೆ ಹೋಗಿಲ್ಲ ಯಾವುದೇ ಟ್ರೀಟ್ಮೆಂಟ್ನೂ ತಗೊಂಡಿಲ್ಲ ನಾನೇನು ತಗೊಳ್ಳ ಹಾಸ್ಟೆಲ್ ಊಟ ಏನಿತ್ತೋ ಅಷ್ಟೇ ನಾನು ಊಟ ಮಾಡ್ಕೊಂಡು ಇದ್ದೆ ಆದರೂ ಕೂಡ ಬಿ ಎಡ್ ಎಕ್ಸಾಮ್ ಮುಗಿಬೇಕಾದರೆ ಮುಗಿಯೋ ಟೈಮಲ್ಲಿ ಎಕ್ಸಾಮ್ ಬರಿತಾ ಇರಬೇಕಾದ್ರೆ ನಮ್ಮ ಸ್ಟೂಡೆಂಟ್ಸ್ಗಳು ಕೆಲವು ನಮ್ಮ ಇಷ್ಟದ ಗೊತ್ತಿರ್ತಕ್ಕಂಥ ಲೆಕ್ಚರ್ಸ್ಗಳು ಬಂದು ನಿಮ್ಮ ಮಗ ಬಿ ಎಡ್ ಪುತ್ರ ಅಂದರು ನಿಮ್ಮ ಮಗ ಬಿ ಎಡ್ ಪುತ್ರ ಅಂತಿದ್ದರು ಆಮೇಲೆ ನಾನೇನು ಸುಮ್ಮನೆ ತಮಾಷೆಗೆ ನಕ್ಕೊಂಡು ಇದ್ದಿವಿ ಅಷ್ಟೇ ಆಮೇಲೆ ಒಂದು ಸರಿ ಬಿ ಎಡು ನಾನು ಇಲ್ಲೇ ಮೈಸೂರಲ್ಲಿ ಬಿ ಎಡ್ ಮಾಡಬೇಕಾದ್ರೆ ಆಸ್ಟ್ಲಿಂದ ಹನ್ನೊಂದುವರೆ ಕಾಲೇಜ್ಗೋಗ್ಬೇಕಾಗಿತ್ತು ಆಗ ಸುಸ್ತಾಗಿಬಿಡ್ತು ಕ್ಲಾಸಲ್ಲಿ ಹೋಗಿ ಹಂಗೆ ಮಲಗಿಬಿಟ್ಟೆ ಎಚ್ಚರನೇ ಆಗಿರಲಿಲ್ಲ ಆವಾಗ ಲೆಕ್ಚರ್ಸ್ಗಳು ಪಾಠ ಮಾಡುವಾಗ ಅವರೇನು ಡಿಸ್ಟಬ್ ಮಾಡಿಲ್ಲ ಆಮೇಲೆ ಅವ್ರು ಹೋದಮೇಲೆ ನನ್ಗೆ ಎಚ್ಚರ ಆಯಿತು ನಮ್ಮ ಕೊಲೀಗ್ಸು ನನ್ನ ಸಹಪಾಠಿಗಳೆಲ್ಲ ನಿಮ್ಮ ಮಗ ಅಭಿಮನ್ಯು ಒಳಗೆ ಪಾಠ ಕೇಳ್ಕೊಂಡಿದ್ದಾನೆ ಅಂತೆಲ್ಲ ನಗಿಸ್ತಾಯಿದ್ರು ಆದರೆ ಆಮೇಲೆ ಎಕ್ಸಾಮ್ ಮುಗೀತು ಎಕ್ಸಾಮ್ ಮುಗಿದ್ಮೇಲೆ ನಾನೇನು ಮಾಡಿದೆ ನಮ್ಮ ಊರಿಗೆ ಬಂದೆ ನಮ್ಮ ಊರಿಗೆ ಬಂದು ಅಲ್ಲಿ ನಾನು ಇನ್ನೂ ಆಗಲೂ ಕೂಡ ಆಸ್ಪೆಟ್ಲಗೋಗಲಿಲ್ಲ ಯಾವ ಆಸ್ಪೆಟ್ಲ್ ಯಾವ ಟ್ರೀಟ್ಮೆಂಟು ತಗೊ ತಗೊಳ್ಳಿಲ್ಲ ನಾನು ಆಮೇಲೆ ಬಂದೊಂದು ಹದ್ನೈದು ದಿನ ಆದಮೇಲೆ ಇಲ್ಲೇ ಗವರ್ನಮೆಂಟ್ ಆಸ್ಪೆಟ್ಲ್ ಕೊಳ್ಳೆಗಾಲ ಅಲ್ಲೋದಾಗ ಅಲ್ಲಿರ್ತಕ್ಕಂಥ ಡಾಕ್ಟ್ರು ಸರೋಜಮ್ಮ ಡಾಕ್ಟ್ರು ಅವರು ಸ್ವಲ್ಪ ಡೌಟ್ಸ್ ಇದೆ ಕಮ್ಮ ನೀನೂ ಸ್ಕ್ಯಾನ್ ಮಾಡಿಸಮ್ಮ ಅಂಥೇಳಿದ್ರು ಆಮೇಲೆ ನಾನು ಸ್ಕ್ಯಾನ್ ಮಾಡ್ಸ್ಕೊಂಡ್ಬಂದೆ ಸ್ಕ್ಯಾನಲ್ಲಿ ನನ್ನಲ್ಲಿ ಎರಡು ಮಕ್ಳು ಇರೋದು ಗೊತ್ತಾಯಿತು ಅವ್ರಿಗೆ ನನಗೆ ಆಗ ಎಂಥ ಮಗು ಮಗು ಅಂತಲೂ ಕೂಡ ನಾನು ಕೇಳಲಿಲ್ಲ ಬಂದು ಅವ್ರಿಗೆ ರಿಪೋರ್ಟ್ ಕೊಟ್ಟೆ ಆಮೇಲೆ ನನಗೆ ಡೌಟ್ಸ್ ಇತ್ತು ಕ್ಲಿಯರ್ ಆಯಿತು ಕಮ್ಮ ಅಂದ್ಬಿಟ್ಟು ಅವರು ಹೆರ್ಗೆ ಮಾಡ್ಸಿದ್ರು ನನ್ಗೆ ಎರಡು ಗಂಡು ಮೊದಲು ಹೆಣ್ಣು ಮಗು ಇತ್ತು ಆಮೇಲೆ ಎರಡು ಗಂಡು ಮಕ್ಕಳು ಹುಟ್ಟಿದ್ವು ನನಗೆ ಚೆನ್ನಾಗಿ ಆರೋಗ್ಯವಾಗಿ ಸುಂದರವಾಗೇ ಇದ್ದವು ನಾನು ಯಾವುದೇ ಆಸ್ಪೆಟ್ಲ್ ಯಾವುದೇ ಟ್ರೀಟ್ಮೆಂಟ್ನೂ ಕೂಡ ತಗೊ ಇಲ್ಲ ಮನೆ ಊಟ್ದಲ್ಲಿ ಮಾತ್ರ ಆಸ್ಟ್ಲ್ ಊಟ ಮನೆ ಊಟ ಎರಡೇ ನಾನು ತಗೊಂಡಿದ್ದು ಅಂತೂ ಮಕ್ಳು ಆಯಿತು ಬಿ ಎಡ್ದು ಬಿ ಎಡ್ ಆದಮೇಲೆ ಮದುವೆ ಆಗಿತ್ತು ಗಂಡನಿಗೆ ಜಾಬ್ ಇರಲಿಲ್ಲ ಬಿ ಎಡ್ ಆದಮೇಲೆ ಆಮೇಲೆ ಮಕ್ಕಳು ಕೂಡ ಬಾಣಂತನ ಎಲ್ಲ ಮುಗಿಸ್ಕೊಂಡು ಆಮೇಲೆ ನನಗೆ ಗವರ್ನಮೆಂಟ್ ಜಾಬ್ ಆಯಿತು ಗೌರ್ಮೆಂಟ್ ಜಾಬಾಗಿ ನಾನು ಎಸ್ ವಿ ಎಸ್ ವಿಕೆಲಿ ನಾನು ಓದ್ತಾಯಿರ್ತಕ್ಕಂಥ ಸ್ಕೂಲ್ಗೆ ನಾನು ಟೀಚರಾಗಿ ಓದೆ ಮೊದಲು ನಾನು ಫಸ್ಟ್ ಪ್ಲೇಸು ನಂದು ಅಗಸನ್ಪುರ ಮಳವಳ್ಳಿ ತಾಲ್ಲೂಕು ಅಲ್ಲಿ ಕೂಡ ಒಂದೊಳ್ಳೆಯ ಒಂದು ಎನ್ವೈರನ್ಮೆಂಟು ನನಗೆ ಅಲ್ಲಿ ಸಿಕ್ಕಿತು ಎಲ್ಲ ಕೊಲೀಗ್ಸು ಸ್ಟೂಡೆಂಟ್ಸ್ಗಳು ನನ್ನ ಕಂಡರೆ ಇಷ್ಟಪಡ್ತಾಯಿದ್ದರು ಇವಾಗಲೂ ರೀಸೆಂಟಾಗಿ ಅವ್ರನ್ನ ನಾನು ಕರೆಸಿ ಅವ್ರು ನನಗೆ ಒಂದು ಹಾನರ್ ಮಾಡಿ ಕಳಿಸ್ಕೊಟ್ರು ಪ್ರೀತಿಯ ಒಂದು ಶಿಕ್ಷಕರು ಅನ್ನೋ ಒಂದು ಹೆಸರನ್ನು ತಗೊಂಡು ನಾನು ಈ ಕಡೆ ಬಂದೆ ಜೊತೆಗೆ ಇದೇ ಟೈಮಲ್ಲಿ ನಾನು ನನ್ನ ಮನೆಯವ್ರನ್ನ ಕಳ್ಕೊಳ್ಬೇಕಾಯ್ತು ವಿಧಿವಶಾತ್ ಅವರು ಮರಣವನ್ನು ಹೊಂದಿದ್ರು ಆವಾಗ ನಮ್ಮ ಬ್ರದರು ಅವರೆ ನಮ್ಮನೆ ಕಡೆ ನಮ್ಮ ರಿಲೇಶನವರು ನನ್ನನ್ನು ಎಸ್ ವಿ ಕೆಗೆ ಅಲ್ಲಿ ಹಾಕ್ಸಿದ್ರು ನಾನು ನೆಕ್ಸ್ಟ್ ಎಸ್ ವಿ ಎಸ್ ವಿ ಕೆಗೇ ವರ್ಗವಾಗಿ ಬಂದೆ ಅಲ್ಲಿ ಸುಮಾರು ಅಗಸನ್ಪುರ ಫಸ್ಟ್ ಪ್ಲೇಸು ನಾಲ್ಕು ವರ್ಷ ಅಲ್ಲಿ ಕೆಲಸ ಮಾಡಿದೆ ಅಲ್ಲಿಂದ ಎಸ್ ವಿ ಕೆಗೆ ಬಂದೆ ಎಸ್ ವಿ ಕೆಯಲ್ಲಿ ಹನ್ನೊಂದು ವರ್ಷ ನಾನು ಕೆಲಸ ಮಾಡಿದೆ ಎಸ್ ವಿ ಕೆಲಿ ಹನ್ನೊಂದು ವರ್ಷ ಅಲ್ಲೂ ಕೂಡ ಒಂದೊಳ್ಳೆ ಎನ್ವೈರನ್ಮೆಂಟು ಎಲ್ಲ ಕೊಲೀಗ್ಸು ನಾನು ಓದಿರ್ತಕ್ಕಂಥ ಶಾಲೆಗೆ ನಾನು ಟೀಚರಾದೆ ನಾನೇ ಪಾಠ ಹೇಳ್ಕೊಡ್ತಕ್ಕಂಥ ಟೀಚರ್ಸ್ಗಳು ಕೂಡ ನನ್ನ ಜೊತೇನೆ ಕೊಲೀಗ್ಸಾಗಿದ್ದರು ಎಸ್ ವಿ ಕೆಲ್ಲಿ ಅಲ್ಲೇ ಓದಿದೆ ಅಲ್ಲೇ ಟೀಚರಾದೆ ಜೊತೆಗೆ ನನಗೆ ಪಾಠ ನಾನು ಆಯ್ತು ಏ ಆರರಿಂದ ಹನ್ನೆರ್ಡನೇ ಕ್ಲಾಸ್ ತನಕ ನಾನು ಎಸ್ ವಿ ಕೆಲಿ ಓದದ್ದು ಅಲ್ಲಿ ನಾನು ಓದಬೇಕಾದ್ರೆ ಯಾವ ಟೀಚರ್ಸ್ಗಳಿದ್ದರು ಅದೇ ಟೀಚರ್ಸ್ಗಳಿಗೆ ನಾನು ಸಹಪಾಠಿಯಾಗಿ ಕೊಲೀಗ್ಸಾಗಿ ಕಾರ್ಯ ಮಾಡ್ತಾಯಿದ್ನಿ ಕೆಲಸ ನಿರ್ವಹಿಸ್ತಾಯಿದ್ದೆ ಆಮೇಲೆ ಎಸ್ ವಿ ಕೆಯಿಂದ ಹನ್ನೊಂದು ಆಮೇಲೆ ನನಗೆ ಪ್ರಮೋಷನ್ ಆಯ್ತು ಎಚ್ ಎಮ್ ಆಗಿ ನಾನು ಮಾಬಳಿಗೋಗಿ ಮಾಬಳಿಲಿ ಒಂದ್ವರೆ ವರ್ಷ ಇದ್ದೆ ಅಲ್ಲಿಂದ ಎಮ್ ಜಿ ಎಸ್ ವಿಲಿ ಖಾಲಿಯಾಯಿತು ಎಮ್ ಎಮ್ ಜಿ ಎಸ್ ವಿಯಿಂದ ಇಲ್ಲಿಗೆ ಬಂದೆ ಇಲ್ಲಿ ಎರ್ಡು ಸಾವ್ರ್ದ ಒಂಬತ್ತರಿಂದ ಇಲ್ಲಿವರೆಗೂ ಕೂಡ ನಾನು ಹೆಚ್ ಎಮ್ ಆಗಿ ಕೆಲಸವನ್ನ ಮಾಡ್ತಾಯಿದ್ದೀನಿ ಇಲ್ಲೂ ಕೂಡ ನನ್ನ ಒಂದು ಎಬಿಲಿಟಿ ಏನಿದೆ ನನ್ನ ಸಾಮರ್ಥ್ಯಕ್ಕೆ ತಕ್ಕಂತೆ ನಾನು ಇಲ್ಲಿ ಕರೆ ಕೆಲಸವನ್ನ ಮಾಡ್ತಾಯಿದ್ದೀನಿ ಯಾವ ಒಬ್ಬ ಟೀಚರ್ಸ್ಗೂ ಕೂಡ ಆಗಲಿ ಯಾರಿಗೂ ಕೂಡ ನಾನು ಯಾವುದೇ ರೀತಿ ಒಂದು ನೋವನ್ನು ಕೂಡ ಕೊಟ್ಟಿಲ್ಲ ಅವರು ಅಷ್ಟೇ ಎಲ್ಲರೂ ಇದುವರೆಗೂ ಕೂಡ ಇಲ್ಲಿ ಕೆಲಸ ಮಾಡಿ ಹೋಗಿರೋರು ನನ್ನ ಬಗ್ಗೆ ಒಳ್ಳೆ ಅಭಿಪ್ರಾಯನೇ ಇಟ್ಕೊಂಡಿರೋ ಹೇಳ್ಬಿಟ್ಟು ಹೋಗಿದ್ದಾರೆ ಕೆಲವರು ಟ್ರಾನ್ಸ್ಫರ್ ತಗೊಂಡಿದ್ದಾರೆ ಮೇಡಮ್ ಇರೋ ತನಕ ನಾವು ಟ್ರಾನ್ಸ್ಫರ್ ತಗೊಳಲ್ಲ ಅವ್ರು ಇರೋ ತನಕ ನಾವು ಇಲ್ಲಿ ಇರ್ತೀವಿ ಅಂತ ಇದ್ದಾರೆ ಜೊತೆಗೆ ನಾನು ಸುಮಾರ್ಸರಿ ಟ್ರಾನ್ಸ್ಫರ್ ತಗೊಳ್ಳೋಣ ಅಂತ ಟ್ರೈ ಮಾಡಿದೆ ಆದರೆ ಇಲ್ಲಿ ಇರ್ತಕ್ಕಂಥವ್ರೇ ನನ್ನನ್ನ ಬಿಟ್ಕೊಡಲಿಲ್ಲ ಬೇಡಿ ನೀವು ಇಲ್ಲೇ ಇರಿ ಅಂದರು ಹೀಗೆ ಇನ್ನೊಂದು ಒಂದ್ವರೆ ವರ್ಷದಲ್ಲಿ ನಾನು ರಿಟೈರ್ಡ್ ಆಗ್ತಾಯಿದ್ದೀನಿ ನಾನಿಲ್ಲಿ ಉತ್ತಮವನ್ನು ಕೆಲಸವನ್ನ ಮಾಡ್ತಾಯಿದ್ದು ಮಾಡ್ತಾಯಿದ್ದೀನಿ ರಿಟೈರ್ಡ್ ಆದಮೇಲು ಕೂಡ ನನಗೆ ಮನೇಲಿ ಕೂತ್ಕೊಳ್ಳೋಕ್ಕೆ ಬೋರ್ ಆಗುತ್ತೆ ಆದ್ದರಿಂದ ಏನಾದ್ರು ಒಂದು ಯಾವ್ದ್ರಲ್ಲಾದ್ರೂ ನನ್ನನ್ನು ನಾನು ತೊಡಗಿಸ್ಕೊಳ್ಬೇಕು ಅನ್ನೋ ಒಂದು ಆಸೆ ಇದೆ ದೇವ್ರು ನನಗೆ ಆರೋಗ್ಯ ಕೊಟ್ಟಿದ್ದಾನೆ ಐವತ್ತೆಂಟು ವರ್ಷ ಆಗಿದ್ದರು ಮುಗಿದಿದ್ರು ಕೂಡ ನನಗೆ ಐವತ್ತೆಂಟುವರೆ ವರ್ಷ ಆಗಿದೆ ಆದರೂ ಕೂಡ ನನಗೆ ಆಫ್ಟರ್ ರಿಟೈರ್ಮೆಂಟು ಏನಾದ್ರೂ ಒಂದು ಒಂದು ಕೆಲಸವನ್ನ ಮಾಡಬೇಕು ತೊಡಗಿಸ್ಕೊಳ್ಬೇಕು ಅನ್ನೋ ಹುಮ್ಮಸ್ಸು ಇದೆ ದೇವರು ಆರೋಗ್ಯ ಕೊಟ್ಟಿದ್ದಾನೆ ಬಿ ಪಿ ಇಲ್ಲ ಸುಗರ್ ಇಲ್ಲ ಚೆನ್ನಾಗಿ ಇರ್ತೀನಿ ಅಲರ್ಜಿ ಸ್ವಲ್ಪ ಅಲರ್ಜಿ ಇದೆ ಏನಾದ್ರೂ ಕೋಲ್ಡು ಡಸ್ಟು ಇದಾದಾಗ ಇಲ್ಲಿಗೆ ಬಂದಾಗ ನನಗೆ ಅಲರ್ಜಿ ಇರುತ್ತೆ ಕೆಮ್ಮು ಬರುತ್ತೆ ಅಷ್ಟೇ ಆಮೇಲೆ ಅದೇ ಆಟೋಮೆಟಿಕಾಗಿ ಹೊರ್ಟೋಗುತ್ತೆ ಏನು ಪ್ರಾಬ್ಲಮ್ ಇಲ್ಲ ಟೋಟ್ಲಿ ನಾನು ಹ್ಞೂ ಒಂದು ಬಾಲ್ಯದ ನೆನಪುಗಳು ಸುಂದರವಾದ ನೆನಪುಗಳಿತ್ತು ಈ ಟೈಮಲ್ಲಿ ಮದ್ವೆಯಾಗಿ ಬಂದಮೇಲೆ ಸಾಕಷ್ಟು ಕಷ್ಟಗಳನ್ನ ಅನುಭವಿಸ್ಬೇಕಾಯ್ತು ವೃತ್ತಿ ಜೀವನಕ್ಕೆ ಬಂದಮೇಲು ಕೆಲವು ಕೆಲವೊಂದು ನೋವುಗಳು ಪರಿ ಇರ್ತವೆ ಅವೆಲ್ಲ ಸರ್ವೇ ಸಾಮಾನ್ಯ ಆದರೆ ಅದನ್ನು ನಾವು ಜಾಸ್ತಿ ಅದನ್ನು ನಾನು ಮನ್ಸಿಗೆ ಹಚ್ಕೊಂಡಿಲ್ಲ ಆಮೇಲೆ ಯಾರ ಜೊತೆಯೂ ಯಾವುದೇ ರೀತಿಯ ದ್ವೇಷವನ್ನೂ ಕಟ್ಕೊಂಡಿಲ್ಲ ಬೇಜಾರಾದಾಗ ಕೊಲೀಗ್ಸ್ಗೇನಾದ್ರು ಒಂದು ಅನ್ಬೋದು ಮತ್ತೆ ಇನ್ನೊಂದ್ಸರಿ ನಾನೇ ಹೋಗಿ ಅವ್ರನ್ನ ಮಾತಾಡ್ಸ್ತಾಯಿದ್ದೆ ಅದರಿಂದ ಅವ್ರಿಗೂ ಕೂಡ ನನ್ನ ನನ್ನ ಬಗ್ಗೆ ಯಾವುದೇ ಒಂದು ಬ್ಯಾಡ್ ಇಂಪ್ರೆಷನ್ ಅವರಲ್ಲಿ ಇರಲಿಲ್ಲ ಆಗ ಹೀಗಾಗಿ ಒಂದೊಳ್ಳೆಯ ಒಂದೂ ಎನ್ವೈರ್ನಮೆಂಟಲ್ಲಿ ಇದೆ ಇದ್ದೀನಿ ನಾನು ಕೂಡ ಮನಸ್ಸೋ ಮನಾ ಮನಸ್ಸಲ್ಲೂ ಕೂಡ ಒಳ್ಳೆಯದನ್ನೇ ಯೋಚನೆ ಮಾಡ್ತಾಯಿರ್ತೀನಿ ಕೆಟ್ಟದ್ದನ್ನು ಯೋಚನೆ ಮಾಡೋಕೆ ಹೋಗೋಲ್ಲ ನನ್ಗದು ಇಷ್ಟ ಇಲ್ಲ ಬೇರೆಯವ್ರ ಮೇಲೆ ದ್ವೇಷ ಕಟ್ಕೊಳ್ಳೋದು ಅಸೂಯೆ ಪಡೋದು ಕೆಟ್ಟದ್ದು ಮಾತಾಡೋದು ಅದು ನಾನು ಇಷ್ಟಪಡೋಲ್ಲ ಅದರಿಂದ ಕೆಲವರಿಗೆ ಈ ವಿಷಯದಲ್ಲಿ ನನ್ನ ಕಂಡರೆ ಸುಮಾರು ಜನಕ್ಕೆ ಇಷ್ಟವಾಗಿದ್ದೀನಿ ಇನ್ನು ಮುಂದೆಯೂ ಕೂಡ ಜೀವನ ಮುಗಿಯುವ ತನಕ ನಾನು ಒಂದು ಒಳ್ಳೆಯ ರೀತಿಲಿ ಇರಬೇಕು ಅಂದ್ಬಿಟ್ಟು ದೇವ್ರಲ್ಲಿ ಪ್ರೇಯರ್ ಮಾಡ್ಕೊಳ್ತಾ ಇರ್ತೀನಿ ಹಾಗೆ ದೇವರು ನನ್ನ ಜೀವನದ ಹಾದಿಯಲ್ಲಿ ಎಷ್ಟೋ ಕಷ್ಟಗಳು ಬಂತು ಅದನ್ನು ದೇವ್ರು ನನ್ನ ಜೊತೆಲಿ ಇದ್ಕೊಂಡು ನನಗೆ ಸಹಕಾರವನ್ನು ಕೊಟ್ಟು ಅದನ್ನ ಎದ್ರುಸುವ ಸಾಮರ್ಥ್ಯವನ್ನು ಕೊಟ್ಟು ನನಗೆ ನಾನು ಏನು ಮನ್ಸಿಗೆ ನೋವು ಬರ್ತಕ್ಕಂಥ ನೋವುಗಳು ತಾತ್ಕಾಲಿಕವಾಗಿದೆ ಆದರೆ ದೇವ್ರು ನನ್ನನ್ನು ಈ ಕ್ಷಣದ್ವರೆಗೂ ಕಾಪಾಡ್ತಾಯಿದ್ದಾರೆ ದೇವ್ರಿಗೆ ನಾನು ತುಂಬ ಧನ್ಯವಾದಗಳನ್ನ ಹೇಳ್ತಾಯಿದ್ದೀನಿ ಒಂದೊಂದು ಸರಿಗೇ ಈಗಿನ ಮಕ್ಳನ್ನ ನೋಡಿದಾಗ ಎಜುಕೇಷನ್ ಬಗ್ಗೆ ಎಜುಕೇಷನ್ ವ್ಯಾಲ್ಯೂ ಈಗ ದಿನ್ಗಳು ನಮ್ಮ ಒಂದು ಪೀರ್ಯಡ್ಲೇ ಚೆನ್ನಾಗಿತ್ತು ಆದರೆ ಈಗಿನ ಮಕ್ಕಳು ಈ ಸಾಕಷ್ಟು ಎಲೆಕ್ಟ್ರಾನಿಕ್ ಗೂಡ್ಸ್ಗಳು ಬಂದ್ಬಿಟ್ಟು ಮಕ್ಕಳು ಎಜುಕೇಷನ್ ಕಡೆ ಗಮನನೇ ಕೊಡ್ತಾಯಿಲ್ಲ ಆದರೆ ನಮ್ಮ ಮನೆಗೆ ನಾವು ಓದ್ತಿರೋ ಟೈಮಲ್ಲಿ ಶಿಕ್ಷಣಕ್ಕೆ ಒಂದು ಒಳ್ಳೆಯ ಮೌಲ್ಯ ಇತ್ತು ನಾವು ನಮ್ಮ ಟೀಚರ್ಸ್ಗಳನ್ನ ಎಷ್ಟೋ ಇಷ್ಟಪಟ್ಟು ಈಗಲೂ ಕೂಡ ಗೌರವದಿಂದ ನೋಡ್ತೀವಿ ಕೆಲವು ನಮ್ಮ ಮಾಸ್ಟ್ರುಗಳು ಇನ್ನೂ ಕೂಡ ದಾರಿಲಿ ಸಿಕ್ಕದ್ರೆ ಪ್ರೀತಿಯಿಂದ ಮಾತಾಡಿಸ್ತಾರೆ ನಿಲ್ಲಿಸ್ಕೊಂಡು ಮಾತಾಡಿಸ್ತಾರೆ ಆದರೆ ಈಗಿನ ಒಂದು ನಮ್ಮ ಸ್ಟೂಡೆ ವಿದ್ಯಾರ್ಥಿಗಳು ನಾವು ದಾರಿಲಿ ಹೋಗ್ತಿದ್ರು ಕೂಡ ಕೆಲವೊಮ್ಮೆ ನಾನು ಅದು ಅಲ್ಲದೇ ಗಂಡು ಮಕ್ಕಳು ಕೆಲವರು ಅಗಸನ್ಪುರ್ದಂಥ ಗಂಡು ಮಕ್ಕಳು ಒಳ್ಳೆಯ ಮಕ್ಕಳು ಪಾಪ ಇನ್ನುವೆ ಫೋನ್ ಮಾಡ್ತಾಯಿರ್ತಾರೆ ವಿಚಾರಿಸ್ತಾ ಇರ್ತಾರೆ ಮೇಡಮ್ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಎನ್ನ ಅನಕೇಷನ್ ಯಾವಾಗ್ಲಾದ್ರು ಮಧ್ಯೆ ಮಧ್ಯೆ ಕಾಲ್ ಮಾಡ್ತಾರೆ ಮಾತಾಡ್ತಾರೆ ಒಂದೂ ಮೆಸೇಜ್ ಎಲ್ಲ ಕಳ್ಸಿ ಕೊಡ್ತಾಯಿರ್ತಾರೆ ಗ್ರೂಪಲ್ಲಿ ಕೆಲವು ಮಕ್ಕಳು ಈಗಿನ ಕೆಲವು ಮಕ್ಕಳು ಇದೇ ಎಮ್ ಜಿ ಎಸ್ ವಿಲಿ ಕೆಲವು ಮಕ್ಳು ಅಂತೂ ಸಿಕ್ಕಿದ್ರು ನೋಡ್ದವ್ರಂಗೆ ಹೋಗ್ತಾರೆ ಅದೇ ಎಸ್ ವಿ ಕೆಲ್ ಕೆಲಸ ಮಾಡ್ತಿದ್ದ ನನ್ನ ಸ್ಟೂಡೆಂಟ್ಗಳು ದಾರಿಲಿ ಸಿಕ್ಕಿದ್ರೆ ದಾರಿಲಿ ಹೋಗ್ತಿದ್ರು ಕೂಡ ಹಿಂದೆ ಬಂದು ಗಾಡಿ ನಿಲ್ಲಿಸ್ಬಿಟ್ಟು ಮಾತಾಡ್ಸ್ಬಿಟ್ಟು ಹೋಗ್ತಾರೆ ಮೇಡಮ್ ಚೆನ್ನಾಗಿದ್ದೀರಾ ನೀವು ನಮ್ಗೆ ಇಷ್ಟ್ವಾದ ಮೇಡಮ್ ಅಂತ ಈಗಲೂ ಕೂಡ ಕೆಲವು ಸ್ಟೂಡೆಂಟ್ಗಳು ಎಸ್ ವಿ ಕೆಲಿ ನಿಮ್ಮ ನೀವು ನಮಗೆ ಇಷ್ಟವಾದ ಮೇಡಮ್ ಅಂದ್ಬಿಟ್ಟು ಇಷ್ಟಪಟ್ಟು ಮಾತಾಡ್ಸ್ತಾರೆ ಎಸ್ ವಿ ಅಗಸನ್ಪುರ್ದಲ್ಲಿ ಇದ್ದಾಗಲೂ ಕೂಡ ಮಕ್ಕಳು ಮೊನ್ನೆ ಫಂಕ್ಷನ್ಗೆ ಹೋಗಿದ್ದಾಗ ಎಲ್ಲ ಸುತ್ಕೊಂಡ್ಬಿಟ್ರು ಮೇಡಮ್ ನೀವು ನಮ್ಗೆ ತುಂಬ ಇಷ್ಟವಾಗಿದ್ರಿ ಮೇಡಮ್ ಚೆನ್ನಾಗಿದ್ದೀರಾ ಅಂತೆಲ್ಲ ಸಾಕು ಮನುಷ್ಯನಾಗಿ ಹುಟ್ಟಿದ್ಮೇಲೆ ಬೇರೆಯವ್ರಿಗೆ ನಾವು ನೋವು ಕೊಡದೆ ಅವ್ರಿಗೆ ನಾವು ಇಷ್ಟವಾಗಿದ್ದೀವಿ ಅಂದಾಗ ನಮ್ಗೆ ಅದಕ್ಕಿಂತ ಬೇರೆ ಏನಿಲ್ಲ ಅನ್ನಿಸುತ್ತೆ ಸಾಕಷ್ಟು ಅನುಭವಗಳನ್ನ ನಾವು ಹೊಂದ್ಕೊ ಕಾ ನೋವು ಮತ್ತೆ ಸುಖ ಎರಡೂ ಕೂಡ ನಾನು ನೋಡಿದ್ದೀನಿ ಆದರೂ ಕೂಡ ನೋವುಗಳನ್ನ ಮರೆತು ಇವತ್ತಿನ ಒಂದು ಖುಷಿಲಿ ಬದುಕ್ತಾ ಇದ್ದೀನಿ ನಾಳೆಯೂ ಕೂಡ ಇದೇ ಥರ ಮುಂದುವರೆಸ್ಕೊಂಡು ಹೋಗಬೇಕು ಅಂದ್ಕೊಂಡಿದ್ದೀನಿ ಎಸ್ ವಿ ಕೆಲಿ ಕೆಲವೊಂದು ಒಮ್ಮೆ ಸಿಕ್ತು ಒಂದು ಮಗು ನಾನು ಹೋದೆವು ಟೀಚರಾಗಿದ್ದಾಗ ಮಕ್ಕಳು ಬಾಯಿ ಬಿಟ್ಟು ಓದಬೇಕು ಹೋದ್ರೆ ತಾನೇ ಅಕ್ಷರಗಳು ಬರೋದು ನನಗೆ ಕಲಿಸ್ಬೇಕು ಏನಾದ್ರೂ ಹೇಳ್ಬೇಕಲ್ಲ ಅಂದ್ಬಿಟ್ಟು ಅವ್ಳನ್ನ ಹೊಡಿತಾಯಿದ್ದೆ ಕೋಪ ಬಂದೊಳಾಗೆ ನಟಿಸ್ತಿದ್ದೆ ಹೊಡಿ ಹೊಡಿತವ್ರೆ ಮೇಡಮ್ ಹೊಡಿತಾರೆ ಓದಬೇಕಲ್ಲ ಅನ್ನೋ ಒಂದು ಅವ್ರಲ್ಲಿ ಬರಬೇಕು ಅದಕ್ಕೆ ನಾನು ಮಾಡ್ತಾಯಿದ್ದೆ ಆದರೆ ಆದರೆ ಹೊಡಿತಿರ್ಲಿಲ್ಲ ಎಲ್ಲಿ ಮೇಡಮ್ ಹೊಡೆದ್ಬಿಡ್ತಾರಲ್ಲ ಅಂದ್ಬಿಟ್ಟು ಆ ಮಗು ಕಲಿತಿತ್ತು ಈಗ ಮತ್ತೆ ನಾನು ಟ್ರಾನ್ಸ್ಫರಾಗಿ ಈ ಕಡೆ ಬೇರೆ ಕಡೆ ಬಂದಾಗ ಎಚ್ ಎಮ್ ಆಗಿ ಈ ಕಡೆ ಬಂದಾಗ ದಾರಿಲಿ ಒಂದ್ಸರಿ ಸಿಕ್ಕದ್ಲು ಅವಳು ಆಗ ವಿಶ್ ಮಾಡಿದ್ಲು ಏನು ಕಲಿತಾ ಹೋದ ಓದೋದು ಬರುತ್ತಾ ಇವಾಗ ಅಂತ ಕೇಳಿದೆ ಅದಕ್ಕೆ ಅವ್ಳು ಅಂದಳು ಮೇಡಮ್ ನೀವು ಇದ್ದಾಗ ನನ್ನ ಏನು ಕಲ್ಸಿದ್ರಿ ನೀವು ಅಷ್ಟೇ ಮೇಡಮ್ ಮತ್ತು ನೆಕ್ಸ್ಟ್ ಬಂದೋರು ನನ್ಗೆ ಏನೂ ಹೇಳ್ಕೊಡ್ಲಿಲ್ಲ ಮೇಡಮ್ ಅಂದರೂ ಅದ ಆಗ ಮಕ್ಕಳು ನಾವು ಆ ಟೈಮಲ್ಲಿ ಹೊಡ್ದು ನಾವು ಏನು ಹೇಳ್ಕೊಡ್ತೀವಿ ಮುಂದಿನ ದಿನಗಳಲ್ಲಿ ಆದು ಟೈಮಲ್ಲಿ ನಾವು ಕೆಟ್ಟವರಾಗಿರ್ಬೋದು ಆದರೆ ಮುಂದಿನ ದಿನಗಳಲ್ಲಿ ಆ ಮಕ್ಳು ಅದನ್ನ ನೆನ್ಸ್ಕೊಳ್ತಾರೆ ಅವ್ರ ಟೈಮ್ ಬಂದಾಗ ಹೌದು ಇಂಥ ಮೇಡಮು ಒಡೆದಿದ್ರಿಂದ ನಾವು ಕಲಿತ್ವಿ ಓ ನಮಗೆ ಒಳ್ಳೆಯದೇ ಆಗಿದೆ ಇದು ಅವರಲ್ಲಿ ಬರುತ್ತೆ ಅಷ್ಟು ಸಾಕು ನನಗೆ ಅನ್ನಿಸ್ತು ಆ ಮಗು ಒಂದು ಒಳ್ಳೆ ರೀತಿಲಿ ಮಾತಾಡ್ತಲ್ಲ ನೀವು ಇದ್ದಾಗ ಏನು ಹೇಳ್ಕೊಟ್ರಿ ಅಷ್ಟೇ ಮೇಡಮ್ ನಾನು ಕಲಿತಿದ್ದು ಮತ್ತು ನಾನು ಕಲಿಲಿಲ್ಲ ಅಂತೆಲ್ಲ ಆಗ ನೋಡಿದ್ರೆ ಪರ್ವಾಗಿಲ್ಲ ನನ್ನನ್ನ ನೆನ್ಸ್ಕೊಳ್ತಿದ್ದಾಳಲ್ಲ ಅನ್ನಿಸ್ತು ಅದ್ಕಿಂತ ಬೇರೆಯದೇ ಭಾಗ್ಯ ಏನು ಬೇಡ ಅನ್ನಿಸ್ಬಿಡ್ತು ಆಮೇಲೆ ಹೇಳ್ದೆ ಕಲ್ತ್ಕೊಪ್ಪ ಕಲ್ತೊಳ್ಬೇಕು ಮೇಡಮ್ ಹೇಳ್ಕೊಡ್ದೆ ಇದ್ದರೂ ನೀನು ನಮ್ಮ ಓದೋಕೆ ತಾನು ಹೋಗ್ತಾಯಿರೋದು ಬುಕ್ ತೆಗ್ದು ನೀನೆ ಓದ್ಕೊ ಗೊತ್ತಾಗಲಿಲ್ಲ ಅಂದ್ರೆ ಕೇಳ್ಕೊ ಅಂದ್ಬಿಟ್ಟೆಲ್ಲ ನಾನು ಒಂದಷ್ಟು ಬುದ್ಧಿವಾದಗಳನ್ನ ಕೂಡ ಹೇಳಿದೆ ತುಂಬ ಸಾಕಾ ಸಾಕಾ